ಪ್ರವಾಸಿಗರು ಪ್ರವಾಸಕ್ಕೆ ಹೋದಾಗ ಅಲ್ಲಿನ ಇವಾಗ ಅವ್ರು ಹೋಗಿರೊ ರಾಜ್ಯ ಅವ್ರು ಹೋಗಿರೊ ಜಿಲ್ಲೆಯಲ್ಲಿ ಏನು ಶಾಪಿಂಗ್ ಮಾಡ್ಬೋದು ಎಲ್ಲಿ ಏನು ಕಡಿಮೆ ಸಿಗುತ್ತೆ ಅಂತ ಮುಂಚೆನೇ ತಿಳ್ಕೊಂಡಿರ್ತಾರೆ ಮತ್ತು ಅಲ್ಲಿ ಹೋಗಿ ಅಲ್ಲಿನ ಅಲ್ಲಿಗೆ ಅಲ್ಲಿನ ಫೇಮಸ್ಸು ವಸ್ತುಗಳನ್ನು ಅವರು ತೊಗೊಂತಾರೆ ಖರೀದಿಸ್ತಾರೆ ಮತ್ತು ಇವಾಗ ಎಕ್ಸಾಂಪಲ್ ಏನು ಅಂದರೆ ಇವಾಗ ಡೆಲ್ಲಿಗೆ ಹೋದ್ರೆ ಅಲ್ಲಿ ಅಲ್ಲಿನ ಬಜಾರ್ಗಳೆ ಅಲ್ಲಿ ಏರಿಯಾಗಳಲ್ಲೆ ಒಂದು ಬಜಾರ್ ಸಿಗ್ತವೆ ಡೆಲ್ಲೀಲಿ ಶೂಗಳು ಚಪ್ಲಿಗಳು ಕಡಿಮೆ ರೇಟಿಗೆ ಸಿಗ್ತವೆ ಅದೇ ನಾವು ಬೆಂಗ್ಳೂರಿಗೆ ಬಂದರೆ ಸಂಡೇ ಬಜಾರ್ ಅಂತ ಇರುತ್ತೆ ಅಲ್ಲಿ ಹೋದ್ರೆ ನಮಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಈ ಥರ ಎಲ್ಲ ಕಡಿಮೆ ಸಿಗ್ತವೆ ನಾವು ಮಡಿಕೇರಿಗೋದ್ರೆ ಅಲ್ಲಿ ವೈನು ಚಾಕ್ಲೇಟು ಈ ಥರದವೆಲ್ಲ ತೊಗೋಬೋದು ಕೊಡೈಕೆನಾಲ್ ಈ ಸೈಡೆಲ್ಲ ಬಂದರೂ ಅಷ್ಟೇ ಟೀ ಗ್ರೀನ್ ಟೀ ಓಮ್ಮೇಡ್ ಚಾಕ್ಲೇಟು ಈ ಥರ ವಸ್ತುಗಳನ್ನ ನಾವು ಖರೀದಿಸ್ಬೋದು ಈ ರೀತಿ ಪ್ರತಿ ಪ್ರವಾಸ ತಾಣದಲ್ಲೂ ಅವ್ರ್ದೇ ಅದುವೇ ಆದ ಮಹತ್ವ ಇರ್ತವೆ ಅದೇ ಅಲ್ಲಿನ ಜಾಗದ್ದೇ ಆದ ಒಂದು ಪ್ರಸಿದ್ಧ ವ್ತಸುಗಳು ಸಿಗ್ತವೆ ನಾವು ರಾಮನಗರ ಸೈಡಲ್ಲಿ ಬಂದರೆ ಅಲ್ಲಿ ಗೊಂಬೆಗಳು ಸಿಗ್ತವೆ ಈ ರೀತಿ ಪ್ರತಿ ಪ್ರವಾಸ ತಾಣಗಳಲ್ಲೂ ಥರ ಥರವಾದ ಬಜಾರುಗಳು ತ್ ದವಸ ಧಾನ್ಯಗಳು ತರಕಾರಿ ಈ ಥರ ಅಲ್ಲಿಂದ ಇದೇ ಬೆಳೆಗಳನ್ನೆ ನಾವು ಖರೀದಿಸ್ಬೋದು